ಟ್ರೆಕ್ ಮಾಡುವಾಗ ನಮಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದರೆ ನನ್ನ ಕೆಲವರು ಬೇರೆ ಕಡೆಯಲ್ಲಿ ಮಿಸ್ ಆಗಿದ್ದರು ನಮ್ಮ ನಮ್ಮ ಜೊತೆ ಅಲ್ಲಿಗೆ ಬಂದವರು ನಾವು ಒಂದು ಕಡೆ ಹೋಗಿದ್ವಿ ಅವರೊಂದು ಕಡೆ ಹೋಗಿದ್ದರು ಹಾಗಾಗೀ ಅದೊಂದು ಅನಿರೀಕ್ಷಿತ ಘಟನೆ ಅಂತಲೇ ಹೇಳಬಹುದು ಕೊನೆಗೆ ಅವರು ಅದೇ ಫೋಟೋ ತೆಗೀಲಿಕ್ಕೆ ಅಂತಲೇ ನಿಂತದ್ದು ಬೇರೆ ಕಡೆ ನಾವು ಆಗ ಮುಂದೆ ಹೋಗಿ ಆಗಿದೆ ಅಂದರೆ ಅವರು ಹಿಂದೆ ಉಳಿದಿದ್ದರು ಮತ್ತೆ ಕಾಂಟ್ಯಾಕ್ಟ್ ಹೇಗೆ ಮಾಡುದವ್ರನ್ನಂತ ಯಾರ ಮೊಬೈಲಲ್ಲಿ ಕೂಡ ನೆಟ್ವರ್ಕ್ ಇಲ್ಲ ಆಮೇಲೆ ಒಂದು ಬಿ ಎಸ್ ಎನ್ ಎಲ್ ಮೊಬೈಲ್ ಇತ್ತು ಅದರಿಂದ ಟ್ರೈ ಮಾಡುವಾಗ ಅಲ್ಲಿ ಕನೆಕ್ಟ್ ಆಯಿತು ಆಮೇಲೆ ಎಲ್ಲಿ ಇದ್ದೀರಾ ಅಂತ ಕೇಳಿ ಮತ್ತು ಗೈಡ್ಗೆ ಅದು ಫೋನ್ ನಮ್ಮ ಫೋನೆಲ್ಲ ಕೊಟ್ಟು ಅವರು ಅವರನ್ನು ಟ್ರ್ಯಾಕ್ ಮಾಡಿ ಓಕೆ ನಾವು ಕೂಡ ಅಲ್ಲಿಗೆ ಬರ್ತೇವೆ ಅಲ್ಲೇ ಇರಿ ಅಂತ ಹೇಳಿ ಕೆಲವು ಮರದ್ದೆಲ್ಲ ಇದು ಹೇಳಿದರು ಇಲ್ಲಿ ಮರ ಬಿದ್ದಿದೆ ಈ ಥರ ಈ ಥರ ಅದರ ತ್ರೂ ಎಲ್ಲ ಹುಡ್ಕೊಂಡೋಗಿ ಮತ್ತೆ ಅವರು ಸಿಕ್ಕಿದರು ಕೊನೆಗೆ ಮತ್ತೆ ಒಟ್ಟಿಗೆ ಹೋಗಿ ಅದೇ ನಮ್ಮದು ಪ್ಲ್ಯಾನ್ ಇದ್ದದ್ದು ಒಂದು ಒಂದು ಬೆಟ್ಟದ ಮೇಲೆ ಹೋಗಲಿಕ್ಕೆ ಅದು ಬೆಟ್ಟ ಆಗಲಿಲ್ಲ ಅಂತ ಬೇರೆ ಕಡೆಗೆ ಹೋಗಿ ಮತ್ತೆ ಅಲ್ಲದು ತುಂಬ ಪಿಕ್ಸ್ ಎಲ್ಲ ತಕೊಂಡಿದ್ವಿ ಕೆಲವು ಪಿಕ್ ಫೋಟೋ ಎಲ್ಲ ಈಗ ಮಿಸ್ ಆಗಿದೆ ಅಂದರೆ ಕೆಲವು ಫೋಟೋ ಫೇಸ್ಬುಕ್ಕಲ್ಲೆಲ್ಲ ಅಪ್ ಅಪ್ ಅಪ್ಲೋಡ್ ಮಾಡಿದ್ವಿ ಆ ಟೈಮಲ್ಲಿ ಅದೇ ಇನ್ಸ್ಟಾಗ್ರಾಮ್ ಅಷ್ಟು ಇದು ಸ್ಟಾರ್ಟ್ ಆಗಿರಲಿಲ್ಲ ಫೇಸ್ಬುಕ್ಕಲ್ಲೆಲ್ಲ ಜಾಸ್ತಿ ಅಪ್ಲೋಡ್ ಮಾಡ್ತಿದ್ರು ಆ ಟೈಮಲ್ಲಿ ಮತ್ತು ಈಗದಾಗೆ ಗೂಗಲ್ ಅದು ಫೋಟೋಸ್ ಆ ಥರ ಎಲ್ಲ ಯೂಸ್ ಮಾಡುವುದು ಮಾಡುವುದಿಲ್ಲಲ್ಲ ಹಾಗಾಗಿ ಅಷ್ಟು ಫೋಟೋಸೆಲ್ಲ ಸೇವಾ ಮಾಡಿರಲಿಲ್ಲ ಆಗ ಈಗ ಎಷ್ಟು ಫೇಸ್ಬುಕ್ಕಲ್ಲಿ ಇದೆ ಅಷ್ಟು ಮಾತ್ರ ಫೋಟೋಸ್ ಈಗ ಸಿಗಲಿಕ್ಕೆ ಸಾಧ್ಯ ಇದೆ ಅಷ್ಟೆ ಮತ್ತೆ ಉಳಿದ ಫೋಟೋಸೆಲ್ಲ ಡಿಲೀಟ್ ಆಗಿದೆ ಈಗ